ಇಪ್ಪತ್ತೆರಡು ಮೇ ಸಾವಿರ್ದ ಒಂಬೈನೂರ ಎಂಬತ್ತೇಳು ನಾಲ್ಕು ಏಪ್ರಿಲ್ ಸಾವಿರ್ದ ಒಂಬೈನೂರ ಎಂಬತ್ನಾಲ್ಕು ನಾಲ್ಕು ಆಗಸ್ಟ್ ಸಾವಿರ್ದ ಒಂಬೈನೂರ ತೊಂಬತ್ತಾರು ಹದಿಮೂರು ಪ್ರೆಬ್ರವರಿ ಸಾವಿರ್ದ ಒಂಬೈನೂರ ಎಂಬತ್ತೆರಡು ಹದಿನಾಲ್ಕು ಅಕ್ಟೋಬರ್ ಸಾವಿರ್ದ ಒಂಬೈನೂರ ಎಂಬತ್ತೊಂಬತ್ತು